ನಾನು ಅಮೇಝಾನ್ ಎನ್ನುವ ಆ್ಯಪ್ನಲ್ಲಿ ಒಂದು ಒಂದು ಬಟ್ಟೆಯನ್ನು ನಾನು ಖರೀದಿ ಮಾಡಿದ್ದೆ ಅದು ಒಂದು ಸೀರೆ ಅದರ ಬೆಲೆ ನಾಲ್ಕು ಸಾವಿರ ರೂಪಾಯಿ ಇತ್ತು ನನ್ನ ಗೆಳತಿಯರು ಎಲ್ಲ ನಾಲ್ಕು ಸಾವಿರ ಜಾಸ್ತಿ ಆಯಿತು ಇಷ್ಟೊಂದು ದುಡ್ಡು ಕೊಟ್ಟು ಆನ್ಲೈನಲ್ಲಿ ಏನಕ್ಕೆ ತಗೊತಿಯಾ ಅಂತ ಎಲ್ಲ ನನಗೆ ಹೇಳಿದ್ದರು ಬಟ್ ನನಗೆ ಆ ಸ್ಯಾರಿ ಒಂದು ತುಂಬ ಇಷ್ಟ ಆಗಿತ್ತು ಆದ್ದರಿಂದ ನಾನು ಅವ್ರು ಎಲ್ಲರೂ ಹೇಳಿದ್ರೇನು ಪರವಾಗಿಲ್ಲ ನನಗೆ ಇದೇ ಬೇಕು ಇದೇ ಸ್ಯಾರಿ ಬೇಕು ಅಂದುಕೊಂಡು ತಗೊಂಡೆ ಬಟ್ಟು ಅದು ರೇಷ್ಮೆ ಸೀರೆ ತುಂಬ ಚೆನ್ನಾಗಿತ್ತು ನಿಜ್ವಾಗ್ಯೂ ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಅದು ರೆಡ್ ಕಲರ್ ಸ್ಯಾಲ್ ಸ್ಯಾರಿ ಅದು ಗೋಲ್ಡ್ ಕಲರು ಬಾರ್ಡರ್ ಇತ್ತು ಸೊ ನಿಮ್ ನಂಬಲ್ಲ ನಿಜ್ವಾಗ್ಯೂ ರೇಷ್ಮೆ ಸೀರೆ ಥರವೇ ಇತ್ತು ಅದ್ರ ಬೆಲೆ ನೀ ಅದ್ರ ಬೆಲೆ ನಾಲ್ಕು ಸಾವಿರ ಬಟ್ ಅದು ರಿಯಲಾಗಿ ಮಿನಿಮಮ್ ಅಂದರೆ ಒಂದು ಹತ್ತು ಸಾವಿರ ಸೀರೆ ಥರ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಫೋಟೋಸೆಲ್ಲ ತಕ್ಕೊಂಡು ಅವರಿಗೆ ಕಳಿಸಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತ ಸೊ ಎಲ್ಲ ಸಾಮಾನ್ಯವಾಗಿ ಹೇಳ್ತರೆ ಆನ್ಲೈನಲ್ಲಿ ಅದು ಚೆನ್ನಾಗಿರಲ್ಲ ಇದು ಚೆನ್ನಾಗಿರಲ್ಲ ಅಂತ ಬಟ್ ನಿಜ ನಂಬಿ ನಾನು ಅಮೇಝಾನ್ ಅನ್ನೊ ಆ್ಯಪು ತುಂಬ ಚೆನ್ನಾಗಿದೆ ಮತ್ತು ಬಟ್ಟೆಯೂ ಅಷ್ಟೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಕಾಶ್ಟ್ಲೀ ಅಂತ ಹೇಳ್ತಾರೆ ಎಲ್ಲ ಬಟ್ ಪ್ರಾಡಕ್ಟೂ ಹಂಗೇ ಇರುತ್ತೆ ಕಂಪೇರ್ ಇದು ಪ್ಲಿಪ್ಕಾನ್ ಮತ್ತು ಮೀಶೋ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಎಲ್ಲ ತರಹದ ಬೇರೆ ಪ್ರಾಡಕ್ಟ್ಗಳ ಬಗ್ಗೆ ನನಿಗೆ ಗೊತ್ತಿಲ್ಲ ಬಟ್ ರಿಯಲೀ ಬಟ್ ನಿಜ್ವಾಗ್ಯೂ ಬಟ್ಟೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅಮೇಝಾನು ಹ್ಯಾಪ್ನಲ್ಲಿ ಸೋ ನನಗಂತೂ ತುಂಬ ಖುಷಿ ಆಯಿತು ಅವರ ಪ್ರಾಡಕ್ಟಿಂದ